ನಮಗೆ ವಿದ್ಯುತ್ ಬಂದು ಈಗಿನ ಕಾಲದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗಳವರೆಗೂ ವಿದ್ಯುತ್ ಲಭ್ಯವಿರುತ್ತದೆ ಇಂದಿನ ಕಾಲದಲ್ಲಿ ಇರುವ ರೀತಿ ಈಗಿನ ಕಾಲದಲ್ಲಿ ಇರುವುದಿಲ್ಲ ಮತ್ತು ನಮಗೆ ವಿದ್ಯುತ್ತಿಂದ ನಮಗೆ ಜೀವ್ನದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅಂದರೆ ವಿದ್ಯುತ್ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಈಗಿನ ಕಾಲದಲ್ಲಿ ಇರುವುದಕ್ಕೆ ಆಗಲ್ಲ ಯಾಕಂದರೆ ರಾತ್ರಿ ವೇಳೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತದೆ ಮತ್ತು ವಿದ್ಯಾರ್ಥಿಗಳು ಓದ್ಕೊಳ್ಳೋದಕ್ಕೆ ನಮ್ಮ ಮನೆಗಳಲ್ಲೇ ಬಂದರೆ ವಿದ್ಯಾರ್ಥಿಗಳು ಓದ್ಕೊಳ್ಳೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅವ್ರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಈಗ ಅಡುಗೆ ಮಾಡ್ಕೊಳ್ಳೋದಕ್ಕೂ ಮನೇಲಿ ಕಷ್ಟ ಆಗುತ್ತೆ ಪ್ರತಿ ಒಂದುಕ್ಕೂ ಕೂಡ ಇವಾಗ ವಿದ್ಯುತ್ ಬೇಕು ವಿದ್ಯುತ್ ಇಲ್ಲ ಅಂದರೆ ಈಗಿನ ಜನ್ರೇಷನಲ್ಲಿ ಈಗಿನ ಜೀವನದಲ್ಲಿ ಇರೋದಕ್ಕೆ ಆಗುವುದಿಲ್ಲ ಮತ್ತು ನನ್ನ ಜೀವನದ ಮೇಲೆ ಅಂತ ಬಂದರೆ ನನ್ನ ತಂದೆ ಕೂಡ ಒಂದು ಉದಾರಣೆಯಾಗಿ ತಗೊತಿನಿ ನನ್ನ ತಂದೆಗೂ ಹುಷಾರಿಲ್ಲದ ಟೈಮಲ್ಲಿ ವಿದ್ಯುತ್ ಇರಲೇ ಬೇಕಿತ್ತು ವಿದ್ಯುತ್ ಇರ್ಲ್ ಇರಲ್ಲ ಅಂತ ಅಂದಿದ್ದರೆ ಅವ್ರ ಜೀವ್ನದ ಮೇಲೇ ಪರಿಣಾಮ ಬೀಳೋದು ಆದರೂ ಈಗಲೂ ಕೂಡ ಅವ್ರ ಜೀವ್ನ್ದ ಮೇಲೆ ಪರಿಣಾಮ ಬಿದ್ದು ಅವ್ಳನ್ನ ನಾವು ಕಳ್ಕೊಂಡಿದ್ದೀವಿ ಒಂದು ಎಕ್ಸಾಂಪಲ್ ಕಡೆಯಿಂದ ಬಂದರೆ ನಮಗೆ ವಿದ್ಯುತ್ ಇರಲೇಬೇಕು ವಿದ್ಯುತ್ ಇಲ್ಲ ಅಂದರೆ ಇರುವುದಕ್ಕೆ ಕೂಡ ಆಗುವುದೇ ಇಲ್ಲ ನಮಗೆ ಇನ್ನೂ ಬೇರೆ ಕಡೆಯೆಲ್ಲ ಬಂದರೆ ನಮ್ಮ ಇಂದಿನ ಕಾಲದಲ್ಲಿ ದೀಪ ಹಿಡ್ಕೊಂಡು ನಾವು ವಿದ್ಯಾಭ್ಯಾಸ ಮಾಡೋದಾಗಲಿ ಏನಾದ್ರು ವರ್ಕ್ ಮಾಡ್ಕೊಳ್ಳೋದಾಗಲಿ ಕೆಲಸ ಮಾಡೋದಾಗಲಿ ದೀಪ ಇಟ್ಟುಕೊಂಡೇ ನಾವು ಮಾಡ್ಕೊತ ಇದ್ದೊ ಹೊರಗಡೆ ಓಡಾಡೋದಕ್ಕೂ ರಾತ್ರಿ ವೇಳೆ ಕಷ್ಟ ಆಗುತ್ತೆ ಹಿಂದಿನ ಕಾಲದಲ್ಲಿ ಬಂದರೆ ಹಿಂದಿನ ಕಾಲದವ್ರೆಲ್ಲ ಯಾವ್ಯಾವ ರೀತಿ ವರ್ಕ್ ಮಾಡ್ಕೊಂಡ್ ಕೆಲಸ ಮಾಡ್ಕೊಂಡು ಇದ್ದಾರೆ ಅದನ್ನೆಲ್ಲ ಇವಾಗ ನಮ್ಮ ಅಮ್ಮಂದಿರು ಹೇಳ್ತಾ ಇದ್ದರೆ ನಮಗೆ ಇಷ್ಟು ಕಷ್ಟ ಇತ್ತು ಅಂತ ಅನಿಸುತ್ತೆ ಹಿಂದಿನ ಕಾಲ್ದವ್ರ ಬಗ್ಗೆ ಕೇಳಿಕೊಂಡ್ರೆ ಆದರೆ ಈಗ್ಲಿನ ಕಾಲ್ದವ್ರ್ಗೆ ಆ ಹಿಂದಿನ ಕಾಲದ ಥರ ಇರೋದಕ್ಕೆ ಆಗೋದಿಲ್ಲ ಯಾಕಂದರೆ ಫುಲ್ಲು ಕರೆಂಟು ವಿದ್ಯುತ್ಗೆ ಅಡಿಟ್ ಆಗ್ಬಿಟ್ಟಿದ್ದೀವಿ ನಾವು ಕರೆಂಟ್ ಇಲ್ಲ ಅಂದರೆ ವಿದ್ಯುತ್ ಇಲ್ಲ ಅಂದರೆ ನಮ್ಗೆ ಇವಾಗ ಇರೋದಕ್ಕೆ ಕೂಡ ಆಗೋದೆ ಇಲ್ಲ ನಮಗೆ ಅಷ್ಟು ಯಾಕಂದರೆ ಅಷ್ಟು ಕೂಡ ನಾವು ವಿದ್ಯುತ್ಗೆ ಹೊಂದ್ಕೊಂಬಿಟ್ಟಿದ್ದೀವಿ ನಾವು ಇನ್ನು ವಿದ್ಯುತ್ ಇಲ್ಲ ಅಂದರೆ ನಮಗೆ ಜೀವನದಲ್ಲಿ ಕೆಲವೊಂದು ಸಲ ಬಂದರೆ ಬತ್ಲಿಕ್ಕು ಕೂಡ ಕಷ್ಟ ಆಗುತ್ತೆ ಬದಕ್ಲಿಕ್ಕು ಕೂಡ ನಮಗೆ ವಿದ್ಯುತ್ ಬೇಕೇ ಬೇಕಾಗುತ್ತೆ ನಾವು ಬೇರೆ ಕಡೆ ಎಲ್ಲರೂ ಕೆಲಸ ಮಾಡ್ತೀವಿ ಅಂದರೂ ವಿದ್ಯುತ್ ಬೇಕು ಒಂದು ಅಡ್ಗೆ ಮಾಡ್ತೀವಿ ಅಡುಗೆ ಮಾಡಿ ಊಟ ಮಾಡ್ಕೊತೀವಿ ಅಂದರೂ ಕೂಡ ಅದಕ್ಕೂ ವಿದ್ಯುತ್ ಬೇಕು ನಾವು ಮನೆಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿದ್ದರೆ ಅವ್ರ್ ಓದ್ಕೊಳ್ಳೋದಕ್ಕೆ ರಾತ್ರಿ ವೇಳೆ ವಿದ್ಯುತ್ ಬೇಕು ರಾತ್ರಿ ವೇಳೆ ನಾವು ಅಲ್ಲಿ ಇಲ್ಲಿ ಆಚೆ ಎಲ್ಲಾದರೂ ಹೋಗ್ಬೇಕು ಅಂದರೂ ಕೂಡ ನಮಗೆ ವಿದ್ಯುತ್ ಇರಲೇಬೇಕು ರಾತ್ರಿ ವೇಳೆ ವಿದ್ಯುತ್ ಇಲ್ಲ ಅಂದರೆ ಓಡಾಡಲಿಕ್ಕೂ ಆಗಲ್ಲ ಮತ್ತು ನಮಗೆ ಕೆಲ್ಸಗಳು ಕೂಡ ಮಾಡ್ಕೊಕೊಳ್ಳೋದಕ್ಕೂ ಆಗೋದಿಲ್ಲ ನಮಗೆ ಇನ್ನು ವಿದ್ಯುತ್ ಇಲ್ಲ ಅಂದರೆ ನಮಗೆ ಇನ್ನು ಈಗಿನ ಕಾಲದಲ್ಲಿ ಕೆಲವೊಂದು ಟೈಮ್ಸ್ ಬಂದರೆ ಮಳೆಗಾಲದಲ್ಲೆಲ್ಲ ವಿದ್ಯುತ್ಗಳನ್ನ ತೆಗಿತಾರೆ ಆಗಾಕ್ ನಮಿಗೆ ಕಷ್ಟ ಆಗುತ್ತೆ ವಿದ್ಯುತ್ ಇಲ್ಲ ಅಂದರೆ ಫೋನ್ಸ್ ಎಲ್ಲ ಇದೆ ಫೋನಲ್ಲಿ ಚಾರ್ಜ್ಗಳು ಇಲ್ಲ ಅಂದರೆ ನಮಗೆ ವಿದ್ಯುತ್ತಿಂದ ಕಷ್ಟ ಆಗುತ್ತೆ ಮಳೆಗಾಲದಲ್ಲೆಲ್ಲ ಇನ್ನು ಬೇಸಿಗೆಗಾಲ್ದಲೆಲ್ಲ ಸೆಖೆ ಆಗೋ ಟೈಮಲ್ಲಿ ನಮಗೆ ಫ್ಯಾನ್ ಬೇಕು ಫ್ಯಾನ್ ಹಾಕೊಳಿಕ್ಕು ಕೂಡ ನಮಗೆ ವಿದ್ಯುತ್ ಬೇಕು ಬೇಕೇ ಬೇಕು ಇಲ್ಲ ಅಂದರೆ ನಮಗೆ ಇರೋದಿಕ್ಕೆ ಆಗೋದಿಲ್ಲ ವಿದ್ಯುತ್ ಇಲ್ಲ ಅಂದರೆ ಇನ್ನು ಅದನ್ನು ಬಿಟ್ರೆ ನಮಗೆ ವಿದ್ಯುತ್ತು ಡೈಲಿ ಲೈಫಲ್ಲಿ ಇರಲೇಬೇಕು ಯಾಕಂದರೆ ನಮಗೆ ವಿದ್ಯುತ್ ಇಲ್ಲ ಅಂದರೆ ಇರೋದಿಕ್ಕೆ ಆಗೋದೇ ಇಲ್ಲ ಇನ್ನು ಮತ್ತು ವಿದ್ಯುತಿಂದ ನಮಗೆ ಯೂಸಸ್ ಆಗುವಂಥ ಪ್ರಯೋಜನ ಆಗುವಂಥದ್ದು ಯಾವುದು ಅಂತ ಅಂದರೆ ಎಲ್ಲ ಕೂಡ ಪ್ರಯೋಜನಗಳೇ ಆಗುತ್ತೆ ನಮಗೆ ಅದೆಲ್ಲ ವಿದ್ಯುತ್ತಿಲ್ಲ ಅಂದರೆ ನಮ್ಮ ಜೀವ್ನ ಮೇಲೆ ಋತುಗಳು ಉಂಟಾಗುತ್ತೆ ನಮಗೆ ಇರೋದಕ್ಕೆ ಆಗೋದಿಲ್ಲ ವಿದ್ಯುತ್ ಇಲ್ಲ ಅಂದರೆ ಇನ್ನು ವಿದ್ಯುತ್ ಕೂಡ ಈಗ ಬೇರೆ ಕಡೆ ಕೆಲಸಕ್ಕೆ ಅಂತ ಹೋದಾಗ್ಲು ಕೂಡ ಅಲ್ಲೂ ಕೂಡ ಪ್ರತಿ ಒಂದೊಂದು ಮನೆಗಳಲ್ಲೂ ಪ್ರತಿ ಒಂದು ಕೆಲಸಗಳಲ್ಲೂ ಎಲ್ಲದ್ರಲ್ಲೂ ಕೂಡ ನಮಿಗೆ ವಿದ್ಯುತ್ ಇರಲೇಬೇಕು ವಿದ್ಯುತ್ ಇಲ್ಲ ಅಂದರೆ ಇರೋದಕ್ಕೇ ಆಗೋದಿಲ್ಲ ಈಗಿನ ಕಾಲದಲ್ಲಿ ಹಿಂದಿನ ಕಾಲ್ದಲ್ಲಿ ಹೇಗಿದ್ದರೋ ಅದು ನಮಗೆ ಗೊತ್ತಿಲ್ಲ ಅದನ್ನು ಮನೆಯವ್ರನ್ನ ಕೇಳಿ ತಿಳ್ಕೊಂಡಿದ್ದೀವಿ ತಿಳ್ಕೊಂಬೇಕಾಗುತ್ತೆ ಯಾಕಂದರೆ ಹಿಂದಿನ ಕಾಲ್ದಲ್ಲಿ ಅಷ್ಟು ಕಷ್ಟಪಟ್ಟಿದಾರೆ ಅಷ್ಟೊಂದ್ ಕಷ್ಟಪಟ್ಟು ನಮಗೆ ನಮ್ಮನ್ನು ಸಾಕಿರೋದಾಗಲಿ ನಮ್ಮನ್ನು ಬೆಳೆಸಿರೋದಾಗ್ಲಿ ಹಿಂದಿನ ಕಾಲದಿಂದ ಅದೆಲ್ಲ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ದಾರೆ ಹಿಂದಿನ ಕಾಲದಲ್ಲಿ ಬಂದರೆ ಅವರೆಲ್ಲ ದೀಪ ಇಟ್ಕೊಂಡು ನಮ್ಮನ್ನ ಓದಿಸಿ ಬೆಳೆಸಿ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ನಮ್ಮನ್ನ ಈಗಿನ ಕಾಲ್ದಲ್ಲಿ ಅಷ್ಟು ಕಷ್ಟಪಡುವಂಥ ಆವಶ್ಯಕತೆನೇ ಇಲ್ಲ ಯಾಕಂದರೆ ವಿದ್ಯುತ್ ಇದೆ ಹಿಂದಿನ ಕಾಲದ ಥರ ಕಷ್ಟ ನಮಿಗೆ ಬೇಡ ಇವಾಗ ಯಾಕಂದರೆ ವಿದ್ಯುತ್ ನಮಿಗೆ ಇರೋದರಿಂದ ಅದರ ಕಷ್ಟ ಏನೂ ಬೇಡ ವಿದ್ಯುತ್ ಇಲ್ಲ ಅಂದರೆ ನಿಜವಾಗ್ಲೂ ಈಗಿನ ಕಾಲ್ದಲ್ಲಿ ಇರೋದಿಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಇನ್ನು ಮತ್ತು ಪ್ರತಿ ಒಂದೊಂದು ಅಂಗಡಿಗಳಲ್ಲೂ ಅಷ್ಟೇ ಸ್ಕೂಲ್ಗಳಲ್ಲೂ ಅಷ್ಟೇ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಯಾವ್ದಾದ್ರು ಒಂದು ಕಂಪ್ನಿಗಳಲ್ಲಿ ಬಂದರೆ ಈಗ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೂ ಕೂಡ ನಮಗೆ ವಿದ್ಯುತ್ ಇದ್ದೇ ಇರುತ್ತೆ ವಿದ್ಯುತ್ ಇರಲೇಬೇಕು ಇಲ್ಲ ಅಂದರೆ ನಾವು ಜೀವನದಲ್ಲಿ ಬದುಕಲಿಕ್ಕೂ ಕಷ್ಟ ಆಗುತ್ತೆ ಬೆಳೀಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಇನ್ನು ವಿದ್ಯುತ್ ಇಲ್ಲ ಅಂದರೆ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇನ್ನೇನಾದರೂ ಏಳ್ಕ್ ಹೇಳ್ಬೇಕು ವಿದ್ಯುತ್ ಬಗ್ಗೆ ಅಂತ ಅಂದ್ಕೊಂಡ್ರೆ ನಮಗೆ ಅದು ನಮಗೆ ಈಗಿನ ಕಾಲ್ದಲ್ಲಿ ಕೆಲುವೊಂದು ಕಡೆ ಟೈಮಿಂಗ್ಸ್ ವಿದ್ಯುತ್ ಇರುತ್ತೆ ಈಗ ಬೆಳಗ್ಗೆ ಕೊಟ್ಟರೆ ಸಂಜೆ ತೆಗೆಯೋದು ಕೆಲವೊಂದು ಕಡೆ ಆ ಥರ ಇರುತ್ತೆ ಇನ್ನು ಕೆಲವೊಂದು ಕಡೆ ಕರೆಂಟೇ ಕೊಡಲ್ಲ ಒಂದೊಂದು ದಿನ ಬಿಟ್ಟು ಒಂದೊಂದು ದಿನ ಕೊಡ್ತಾರೆ ಆ ಕರೆಂಟ್ ಇಲ್ದಿದ್ದು ಟೈಮಲ್ಲಿ ವಿದ್ಯುತ್ ಇಲ್ದಿದ್ದ ಟೈಮಲ್ಲಿ ಆಗೋ ಕಷ್ಟಗಳು ನಮಗೆ ತುಂಬಾ ಇರುತ್ತೆ ಏಕಂದರೆ ಈಗ ಮದ್ಯಾ ಬೆಳಗ್ಗೆ ತಿಂಡಿ ಮಾಡ್ಕೊಳ್ಲಿಕ್ಕೂ ಮಧ್ಯಾಹ್ನ ಊಟ ಮಾಡಲಿಕ್ಕೆ ರಾತ್ರಿ ಊಟ ಮಾಡಲಿಕ್ಕೆ ರಾತ್ರಿ ಓಡಾಡಿಕೊಂಡು ಕೆಲಸ ಮಾಡಲಿಕ್ಕೂ ಕೂಡಾ ಪ್ರತಿಯೊಂದಕ್ಕೂ ನಮಗೆ ವಿದ್ಯುತ್ ಬೇಕೇ ಬೇಕು ಈಗಿನ ಕಾಲ್ದಲ್ಲಿ ವಿದ್ಯುತ್ ಇಲ್ಲ ಅಂದರೆ ಇರೋದಕ್ಕೆ ಆಗೋದಿಲ್ಲ ನಮಗೆ ಇನ್ನು ನೆಕ್ಸ್ಟು ಇನ್ನು ಮುಂದಿನದು ಏನಾದರೂ ವಿದ್ಯುತ್ ಬಗ್ಗೆ ಹೇಳ್ಬೇಕಾರೆ ಈ ವೈಕಲ್ಸ್ಗಳೆಲ್ಲ ಓಡಾಡ್ತಾ ಇರುತ್ತೆ ಕೆಲವೊಂದು ಕಡೆ ಅದಕ್ಕೂ ಕೂಡ ವಾಹನಗಳಿಗೂ ಕೂಡ ವಿದ್ಯುತ್ ಬೇಕಾಗುತ್ತೆ ಈಗ ನಮ್ಮ ಮನೆಗಳಲ್ಲೇ ತಗೊಂಡರೆ ಈಗ ವಿದ್ಯುತ್ತು ಗಾಡಿಗಳು ಬಂದಿದೆ ಅದಕ್ಕೆಲ್ಲ ವಿದ್ಯುತ್ತನ್ನ ಚಾರ್ಜರ್ ಮಾಡಿಕೊಂಡು ಈ ರೀತಿ ವಿದ್ಯುತ್ತನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಬೇಕಾಗುತ್ತೆ ಆ ವಿದ್ಯುತ್ ಇಲ್ಲ ಅಂದರೆ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಲಿಕ್ಕೂ ಕೂಡ ಕೆಲವೊಂದು ಟೈಮಲ್ಲಿ ಕಷ್ಟ ಆಗುತ್ತೆ